ಹಲೋ

ಹೌದು ಸರ್ ಚೆನ್ನಾಗಿದಾವೆ ಎಲ್ಲ ಪ್ಲೇಸುಗಳೂ ತುಮಕೂರಲ್ಲಿ ಹಾಂ ಓಕೆ ಸರ್ ಮಾಡ್ತೀನಿ ಇಲ್ಲಿ ಬಂದ್ಬಿಟು ಫಸ್ಟೂ ಸಿದ್ಧಗಂಗ ಮಠ ಇದೆ ಹಾಂ ಆ ಮಠದಲ್ಲಿ ಎಷ್ಟೊಂದು ಜನ ಸಾವಿರಾರು ಜನ ಮಕ್ಳು ಓದ್ಕೊಳ್ತಾ ಇದ್ದಾರೆ ಮತ್ತು ಅಲ್ಲಿ ಒಂದು ಸ್ವಾಮೀಜಿ ಚೆನ್ನಾಗಿ ನಡೆಸ್ಕೋಳ್ತ ಹೋಗ್ತಾಯಿದ್ದಾರಲ್ಲ ಮಠ ಅಂಥ ಮಠದ್ದು ಅದೂ ಇದು ಮತ್ತು ಸಿದ್ಧರ ಬೆಟ್ಟ ಇದೆ ಈ ಕಡೆ ಇದು ಕೊರಟಗೆರೆ ಸೈಡ್ ಅಂತ ಬರುತ್ತೆ ತುಮಕೂರಿಂದ ಒಂದು ಇಪ್ಪತ್ತು ಕಿಲೋ ಮೀಟ್ರ್ ಆಗುತ್ತೆ ಹಾಂ ಅಲ್ಲಿ ಸಿದ್ಧರ ಬೆಟ್ಟ ಒಂದಿದೆ ಅಲ್ಲಿ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಮತ್ತೆ ಬೆಟ್ಟ ಹತ್ತೋದು ಚೆನ್ನಾಗಿರುತ್ತೆ ಅಲ್ಲಿ ಹಾಂ ಇನ್ನೂ ಒಂದು ದೇವರಾಯನ ದುರ್ಗ ಅಂತ ಒಂದು ಪ್ಲೇಸ್ ಇದೆ ಹಾಂ ಮತ್ತೆ ಅಮಾನಿ ಪಾರ್ಕ್ ಅಂತ ಒಂದು ಪಾರ್ಕ್ ಇದೆ ತುಮಕೂರಲ್ಲಿ ಹಾಂ ಅದೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಪ್ಲೇಸ್ ಎಲ್ಲವೂ ಹ್ಞೂ ಮತ್ತೆ ಗೊರುನಳ್ಳಿ ಅಂತ ಒಂದು ಕ್ಷೇತ್ರ ಇದೆ ಲಕ್ಷ್ಮೀ ದೇವಿದು ದೇವಸ್ಥಾನ ಇರುತ್ತೆ ಅಲ್ಲಿ ಹಾಂ ಅದುವೆ ಒಂದು ಒಂದು ಮಹಿಳೆಯದು ದೇವರನ್ನ ಪೂಜೆ ಮಾಡಿ ಅದೊಂದು ಸತ್ಯ ಏನಾದರು ಅವ್ರು ಹೇಳಿದ್ದು ಮತ್ತೆ ಯಾರಾದರು ಆ ಬಾ ಕಾಯಿಲೆ ಕಾಯಿಲೆ ಬಿದ್ದಂತವ್ರಿಗೆ ಏನಾದರು ಒಂದು ಔಷಧಿ ಕೊಟ್ರೆ ತುಂಬ ವಾಸಿ ಆಗುತ್ತೆ ಅವ್ರ ಕೈಯಲ್ಲಿ ಅನ್ನೋ ಒಂದು ನಂಬಿಕೆ ಇದೆ ಅಲ್ಲಿ ಹಂಗಾಗಿ ಅದು ಒಂದು ಪ್ಲೇಸ್ ಚೆನ್ನಾಗಿದೆ ನೋಡೋಕ್ಕೆ ಎಲ್ಲ ಚೆನ್ನಾಗಿದೆ ಸರ್ ಮತ್ತೆ ಫುಡ್ಡು ಚೆನ್ನಾಗಿರುತ್ತೆ ಎಲ್ಲ ಪ್ರತಿಯೊಂದೂ ದಾಬಸ್ ಪೇಟೆ ಹತ್ರ ಇದು ಶಿವಗಂಗೆ ಸರ್ ಅದು ಶಿವಗಂಗೆ ಅದು ಬೆಟ್ಟ ಹತ್ಬೇಕು ಅದು ಅದು ಗುಹೆಯಲ್ಲಿ ಲಿಂಗ ಶಿವನ ಲಿಂಗ ಇದೆ ಅಲ್ಲಿ ಅಲ್ಲೂ ಚೆನ್ನಾಗಿರುತ್ತೆ ಪ್ಲೇಸ್ ನೋಡೋಕ್ಕೆ ಮತ್ತು ವ ಅಂತ ಒಲ್ಕಲ್ಲು ಅಂತ ಒಂದು ಕಲ್ಲಲ್ಲಿ ನೀರು ಸಿಗುತ್ತೆ ಅದೊಂದು ಪ್ಲೇಸು ಬೆಟ್ಟದ ತುದಿ ಮೇಲ್ಗಡೆ ಇದೆ ತುಂಬ ಮೇಲ್ಗಡೆ ಅದು ಅಲ್ಲಿ ಹತ್ಬಿಟ್ಟು ಅದು ಒಂದು ಪ್ಲೇಸು ಚೆನ್ನಾಗಿದೆ ಅಲ್ಲಿ ನೋಡೋಕ್ಕೆ ಎಲ್ಲ ಪ್ಲೇಸು ಚೆನ್ನಾಗಿರುತ್ತೆ ಸರ್ ತುಮಕೂರು ಡಿಶ್ಟಿಕ್ ಸುತ್ತಮುತ್ತ ಎಲ್ಲ ನಿಯರ್ ಬೈಯೇ ಎಲ್ಲ ಚೆನ್ನಾಗಿರುತ್ತೆ ಹ್ಞೂ ಹಾಂ ಓಕೆ ಸರ್